ಹಲೋ ನಮಸ್ತೆ ಹೇವನ್ ರೆಸ್ಟೋರೆಂಟಾ ನಾನು ಇಂದಿರಾ ಅಂತ ನಾನು ಬೆಳಿಗ್ಗೆ ದೋಸೆಗೆ ಅಂತ ಆರ್ಡರ್ ಮಾಡಿದ್ದೆ ಆದರೆ ನನಗೆ ಆ ಸಮಯಕ್ಕೆ ಸರಿಯಾಗಿ ಆರ್ಡರ್ ಬಂತು ಆದರೆ ನಾನು ಆರ್ಡರ್ ಮಾಡಿದ್ದು ದೋಸೆ ನನಗೆ ಅವರು ಡೆಲಿವರಿ ಕೊಟ್ಟಿದ್ದು ಇಡ್ಲಿ ನೋಡಿ ನಾ ನಾವೇನೋ ಒಂದು ಇದು ಇದರಲ್ಲಿ ದೋಸೆ ತಿನ್ನಬೇಕು ಅಂತ ಆರ್ಡರ್ ಮಾಡಿರ್ತೀವಿ ಆದರೆ ನೀವು ಈ ಥರ ತಪ್ಪಾಗಿ ನಮಗೆ ಸಪ್ಲೈ ಮಾಡಿದರೆ ಹೇಗೆ ನಿಮಗೆ ನಾವು ಆರ್ಡರ್ ಮಾಡಿರೋ ಐಟಮ್ ತಲ್ಪ್ಸಕ್ಕೆ ಆಗಿಲ್ಲ ಅಂದರೆ ಎಟ್ ಲೀಸ್ಟ್ ಅಮೌಂಟು ನನಗೆ ವಾಪಸ್ ಕೊಟ್ಟುಬಿಡಿ ಇಲ್ಲ ನಾನು ಏನು ಆರ್ಡರ್ ಮಾಡಿದ್ದೆನೋ ಅದನ್ನು ನನಗೆ ಆ ಟೈಮ್ಗೆ ಈ ನನಗೆ ಸಪ್ಲೈ ಮಾಡೋದಕ್ಕೆ ಪ್ರಯತ್ನಪಡಿ